ನಾನು ತೆರಳುವಂಥ ಪ್ರದೇಶ ಅಥವಾ ದೇಶಗಳಿಗೆ ಪ್ರವಾಸ ತಲ್ ದೊರಕಿದರೆ ಅದರಲ್ಲಿ ಮೊದಲನೆದಾಗಿ ಬ್ರಿಟನ್ ಹಾಗೂ ಎರಡನೇಯದಾಗಿ ಅಮೇರಿಕಾ ಮತ್ತು ಮೂರನೇಯದಾಗಿ ಚೀನ ಮತ್ತು ಅದರ ಹತ್ತಿರದ ಕೆಲವು ದೇಶಗಳು ತೆರಳಲು ಇಷ್ಟ ಪಡುತ್ತೇನೆ ಸೌತ್ ಕೊರಿಯ ಮತ್ತು ಹಲವು ಪ್ರದೇಶಗಳನ್ನು ತೆರಳಲು ಇಚ್ಛಿಸುತ್ತೇನೆ ಅದರಲ್ಲಿ ಬ್ರಿಟನ್ ಮೊದಲನೇಯದ್ದಾಗಿ ಬ್ರಿಟನ್ ಒಂದು ದ್ವಿ ಸದನ ಪಕ್ಷವಾಗಿದ್ದು ಅಥವಾ ದ್ವಿಸದನದ ಆಡಳಿತ ಪಕ್ಷವಾಗಿದ್ದುಇದು ಒಂದು ಸರಕಾರದ ವ್ಯವಸ್ಥೆಯಲ್ಲಿ ದ್ವಿಸದನವನ್ನು ಹೊಂದಿದೆ ಮತ್ತು ಈ ಸದನದ ಕೆಲವು ಅಂಶಗಳನ್ನು ಅಷ್ಟೇ ಅಲ್ಲದೆ ಈ ಸಂವಿಧಾನದ ಕೆಲವು ಅಂಶಗಳನ್ನು ಕೂಡ ಭಾರತವು ಒಳಗೊಂಡಿದ್ದು ಅಲ್ಲಿಯ ಕೆಲವು ಕಾನೂನು ಹೀಗೆ ಕಾನೂನಿನ ಕೆಲವು ಕಟ್ಟಳೆಗಳನ್ನು ನಾವು ನೋಡಿಕೊಳ್ಳಲು ಮತ್ತು ಅಲ್ಲಿಯ ವ್ಯವಸ್ಥೆಯನ್ನು ತಿಳಿಯಲು ಹಾಗೇ ಅಲ್ಲಿಯ ಜನರ ಮತ್ತು ಸ್ಥಳದ ಬಗ್ಗೆ ತಿಳಿಯಲು ಹೋಗಲು ಇಚ್ಚಿಸುತ್ತೇನೆ ಬ್ರಿಟನ್ ಒಂದು ದ್ವಿ ಸದನ ಪಕ್ಷದಲ್ಲಿ ಉತ್ತಮ ಆಡಳಿತವನ್ನು ಹೊಂದಿಕೊಂಡಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರು ಹಲವು ಸಂವಿಧಾನಗಳನ್ನು ಅಧ್ಯಯನ ನಡೆಸಿದ ಮೂಲಕ ನೂರಾ ಐವತ್ತಾರು ಸಂವಿಧಾನಗಳನ್ನು ಅಧ್ಯಯನ ನಡೆಸಿ ಹಾಗೂ ಅತಿ ಹೆಚ್ಚು ಅಂಶಗಳನ್ನು ಅಂದರೆ ಬ್ರಿಟನ್ನಿನ ಅತಿ ಹೆಚ್ಚು ಅಂಶಗಳನ್ನು ಭಾರತದ ಸಂವಿಧಾನಕ್ಕೆ ಕೂಡ ಅಳವಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅವರ ವ್ಯವಸ್ಥೆಗಳನ್ನು ಮತ್ತು ಅವರು ವೈಜ್ಞಾನಿಕ ತಂತ್ರಜ್ಞಾನ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಹೆಚ್ಚು ಉನ್ನತಿ ಪನ್ ಪಡೆದುಕೊಂಡಿದ್ದಾರೆ ಆದ್ದರಿಂದ ಆ ಸ್ಥಳಕ್ಕೆ ತೆರಳಲು ತುಂಬ ಇಚ್ಚಿಸುತ್ತೇನೆ ಅಷ್ಟೇ ಅಲ್ಲದೆ ಅಮೇರಿಕಾ ಎರಡನೇಯದ್ದಾಗಿ ಅಮೇರಿಕ ಇದು ಏಕ ಪಕ್ಷ ಒಂದು ವ್ಯವಸ್ಥೆಯಾಗಿದ್ದು ಇಲ್ಲಿ ಉತ್ತಮ ಆಡಳಿತ ಏಕ ಪಕ್ಷೀಯ ಆಗಿದೆ ಹೀಗೆ ಮತ್ತು ಅಲ್ಲಿನ ಕೆಲವು ಪ್ರದೇಶಗಳು ಅಷ್ಟೇ ಅಲ್ಲದೆ ತಂತ್ರಜ್ಞಾನವು ಉತ್ತಮವಾಗಿ ಬೆಳೆದಿದೆ ಈ ಅಂಶಗಳನ್ನು ತಿಳಿಯಲು ಅಥವಾ ಕಾಣಲು ಮತ್ತು ಪ್ರದೇಶಗಳ ಒಂದು ಅಭಿವೃದ್ಧಿಯನ್ನು ಹೀಗೆ ಹಲವು ಪ್ರದೇಶಗಳನ್ನು ತಿಳಿದುಕೊಳ್ಳಲು ತೆರಳಲು ಇಚ್ಚಿಸುತ್ತೇನೆ ಅಮೇರಿಕದ ಕೆಲವು ತೀರ ಸಮುದ್ರ ತೀರಗಳು ಮತ್ತು ಅಲ್ಲಿನ ಅತೀ ಎತ್ತರದ ಕಟ್ಟಡಗಳು ಮತ್ತು ಅಲ್ಲಿ ಅನುಭವಕ್ಕೆ ಬರುವ ಉತ್ತಮ ಒಂದು ಅಂಶಗಳು ಒಳಗೊಂಡಿದೆ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಚೀನ ಚೀನವು ಒಂದು ಉತ್ತಮ ಮತ್ತು ಆ ಆಡಳಿತವಾಗಿದ್ದು ಅದರ ಅದರ ಒಂದು ಅಂಶಗಳಲ್ಲಿ ಅಷ್ಟೇ ಅಲ್ಲದೆ ಚೀನಾವು ಹಲವು ಅವರ ಸಾಂಸ್ಕೃತಿಕ ಮತ್ತು ತಂತ್ರಜ್ಞಾನಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಒಂದು ಉತ್ತಮ ಪಾತ್ರವನ್ನು ಒಳಗೊಂಡಿದೆ ಚೀನಾದ ಕೆಲವು ಪ್ರದೇಶಗಳು ಚೀನಾದಲ್ಲಿ ಅತೀ ಉದ್ದನೇಯಾದ ವಿಶ್ವದಲ್ಲೇ ಉದ್ದವಾದ ಒಂದು ಮಹಾಗೋಡೆಯನ್ನು ಹೊಂದಿದ್ದು ಚೀನಾದ ಮಹಾಗೋಡೆಯು ಅತ್ಯಂತ ಉದ್ದ ಮತ್ತು ಅತ್ಯಂತ ಎತ್ತರದ ಕೋಟೆಯಾಗಿದ್ದು ಆ ಸ್ಥಳವು ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ದವಾಗಿದ್ದುಇಂತಹ ಒಂದು ಅಂಶವನ್ನು ಚೀನಾ ಒಳಗೊಂಡಿದೆ ಅಷ್ಟೇ ಅಲ್ಲದೆ ಅಲ್ಲಿಯ ಕೆಲವು ವಾಸ್ತು ಶೈಲಿ ಅಥವಾ ಕೆಲವು ತರಬೇತಿ ಕೇಂದ್ರಗಳನ್ನು ಕೂಡ ಚೀನಾ ಒಳಗೊಂಡಿದೆ ತರಬೇತಿ ಕೇಂದ್ರಗಳಲ್ಲಿ ಚೀನಾವು ಅತ್ಯಂತ ಉನ್ನತವಾಗಿದ್ದು ಅವರ ಒಂದು ಚೀ ಒಂದು ಬಾಲ್ಯದ ಅತವಾ ಆ ಜನರ ಬಾಲ್ಯದಿಂದಲೂ ಮುಂದುವರಿಯುವ ಇವರ ಒಂದು ತರಬೇತಿ ಈ ತರದ ಶಿಕ್ಷಣಗಳಲ್ಲಿ ಅವರು ಹೆಚ್ಚು ತರಬೇತಿಗಳನ್ನು ಮಾಡಿಸಿಕೊಳ್ಳುತ್ತಾರೆ ಅದರಲ್ಲಿ ಹಲವು ತರಬೇತಿ ಎಂದರೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮತ್ತು ದೈಹಿಕವಾಗಿ ಹೀಗೆ ಉತ್ತಮವಾದ ಅಂಶಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ಅವರ ಕಲಾ ಅಥವಾ ವಾಸ್ತು ಶೈಲಿಯು ಉತ್ತಮವಾಗಿದ್ದು ಮತ್ತು ತಾಂತ್ರಿಕವಾಗಿಯೂ ಅತಿ ಉನ್ನತವಾಗಿ ಬೆಳೆದಿದ್ದಾರೆ ಮತ್ತು ಉತ್ತಮವಾದ ಪ್ರದೇಶಗಳು ಅಭಿವೃದ್ಧಿ ಹೊಂದಿದ ಪ್ರದೇಶಗಳನ್ನು ಕೂಡ ಇವರು ಹೊಂದಿಕೊಂಡಿದ್ದಾರೆ ಹಾಗೇ ಸೌತ್ ಕೊರಿಯ ಇಂತಹ ಹಲವು ಪ್ರದೇಶಗಳು ಅಲ್ಲಿ ಅತೀ ಹೆಚ್ಚು ತಂತ್ರಜ್ಞಾನದ ಒಂದು ಬಳಕೆಯಲ್ಲಿದ್ದು ಉತ್ತಮ ಅಭಿವೃದ್ಧಿಯನ್ನು ಹೊಂದಿದ ದೇಶಗಳಲ್ಲಿ ಸೌತ್ ಕೊರಿಯಾದಂಥ ದೇಶಗಳನ್ನು ಕೂಡ ಒಳಗೊಂಡಿದೆ ಹೀಗೆ ಹಲವು ಪ್ರದೇಶಗಳಿಗೆ ತೆರಳಲು ತುಂಬ ಇಷ್ಟವಾಗುತ್ತದೆ ಮತ್ತು ಈ ದೇಶಗಳಿಗೆ ತೆರಳಲು ಇಷ್ಟ ಇದೆ